ಜೋಗ ಜಲಪಾತ ಇಲ್ಲಿ ಮ್ ಇಲ್ಲಿ ಮಳೆಗಾಲದಲ್ಲಿ ಜಲಪಾತಗಳು ತುಂಬಿ ಹರಿಯುತ್ತೆ ಮತ್ತು ಸುತ್ತಲೂ ಹಸಿರು ವಾತಾವರಣ ಇರುತ್ತೆ ಬೆಂಗಳೂರು ಬೆಂಗಳೂರು ಇದು ನಮ್ಮ ಕರ್ನಾಟಕದ ರಾಜಧಾನಿಯಾಗಿರುವುದರಿಂದ ಇಲ್ಲಿ ತುಂಬಾ ಚೆನ್ನಾಗಿರುವ ಸ್ಥಳಗಳು ಇವೆ ಮೈಸೂರು ಮೈಸೂರಿನಲ್ಲಿ ನಾವು ಅರಮನೆಯನ್ನು ನೋಡಬಹುದು ಇದು ನೋಡೋದಕ್ಕೆ ರಾತ್ರಿ ಸಮಯದಲ್ಲಿ ಚೆನ್ನಾಗಿರುತ್ತೆ ಮತ್ತು ಹಂಪಿ ಹಂಪಿಯಲ್ಲಿ ಶಿಲ್ಪಕಲೆ ಮತ್ತು ನ್ ಶಿಲ್ಪಕಲೆಯನ್ನ ನೋಡಲು ಚೆನ್ನಾಗಿರುತ್ತೆ ಕೊಡಗು ನಿಸರ್ಗ ವಾತಾವರಣ ಇಲ್ಲಿ ಚೆನ್ನಾಗಿರುತ್ತೆ ಗೋಕರ್ಣ ಗೋಕರ್ಣದಲ್ಲಿ ದೇವಾಲಯಗಳು ನೋಡಲು ತುಂಬ ಚೆನ್ನಾಗಿರುತ್ತೆ ಮಂಗಳೂರು ನಿಸರ್ಗ ಮತ್ತು ವಾತಾವರಣ ಸವಿಯಲು ವೀಕ್ಷಕರಿಗೆ ತುಂಬ ಚೆನ್ನಾಗಿರುತ್ತೆ ವಿಜಯಪುರ ಅರಸರ ಸಾಧನೆ ಮತ್ತು ಶಿಲ್ಪಕಲೆಗೆ ವಿಜಯಪುರ ಇದು ಚೆನ್ನಾಗಿದೆ ಮತ್ತು ನಾಗರಹೊಳೆ ಪ್ರಾಣಿಸಂಗ್ರಹಾಲಯಕ್ಕೆ ಉದಾಹರಣೆಯಾಗಿದೆ ಮಡಿಕೇರಿ ವಾತಾವರಣ ನಿಸರ್ಗಧಾಮ